ನಮಸ್ಕಾರ ಸರ್ ನಾವು ಇದೇ ಇಲ್ಲಿದ್ದ ನಾವು ನಿಮ್ಮ ಕ್ಯಾ ಇದು ಕ್ಯಾಬಲ್ಲಿ ಬಾಡಿಗೆ ಹೋಗಿದ್ವಿ ಮೆಜೆಸ್ಟಿಕಿದ್ದ ಅಲ್ಲಿ ರಾಜಾಜಿ ಸರ್ಕಲ್ಗೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅವನು ಮುನ್ನೂರೈವತ್ತು ರೂಪಾಯಿ ಕೇಳ್ತಾನೆ ನಮಗೆ ಭಾಳ ಅನನ್ಕೂಲ ಇದಾಗತ್ತೆ ಭಾಳ ಕೇಳಿದ್ರೆ ಇಲ್ಲ ಅಷ್ಟೇ ಅಂತಾನೇ ಹಂಗಾಗಿ ಅವ್ನ ಮೇಲೆ ಒಂದುಸ್ವಲ್ಪ ಆ್ಯಕ್ಷನ್ ತೊಗೋಳಿ ಸರ್ ಈ ಥರ ಆದರೆ ಪಬ್ಲಿಕ್ಕಿಗೆ ಜನಗಳಿಗೆಲ್ಲ ಮೋಸ ಮಾಡಿದಂಗಾಗತ್ತಲ್ಲ ಸರ್ ನೀವು ಏನು ಎಂಥವ್ರ್ನ ಇಟ್ಟಿದಿರಾ ಅದು ಕ್ಯಾಬವ್ರ ಒಂದು ಬ್ಯಾಡ್ಜ್ ನಂಬರ್ ಒಂದು ಅವ್ರ ಹೆಸ್ರು ಸುಬ್ಬಯ್ಯ ಅಂತ ನಂಬರ್ ಒಂದು ಮೂನ್ನೂರ ನಲವತ್ನಾಲ್ಕು ನಂಬರ್ ನೋಡಿರಿ ಅವ್ರ ನಂಬರ್ ಅವ್ರಮೇಲೆ ಒಂದುಸ್ವಲ್ಪ ನೋಡಿರಿ ನಿಗಾ ಇಡ್ರಿ ಈ ಥರ ಆದರೆ ನಾವು ಯಾವ್ತರ ಪ್ರಯಾಣಿಕರಿಗೆ ಪಬ್ಲಿಕ್ಕಿಗೆ ತೊಂದರೆಯಾಗತ್ತೆ ಈ ಥರ ಮೋಸ ಅಲಾ ನೀವು ಮಾಡೋದು ಆತರ್ನೆಲ್ಲ ಇಟ್ಗಬಾರ್ದು ನೀವು ರೂಲ್ಸ್ ಕರೆಕ್ಟಾಗಿ ಫಾಲೋಅಪ್ ಮಾಡಬೇಕ್ ನಾನು ಇಲ್ಲಾಂದರೆ ಕಂಪ್ಲೇಂಟ್ ಮಾಡ್ತೀನಿ ನೋಡಿರಿ ಕಂಪ್ಲೇಂಟ್ ಮಾಡಿ ನಾನು ಆ್ಯಕ್ಷನ್ ತೊಗೊಬೇಕಾಗತ್ತೆ ನಾವಲ್ಲಿ ಹೋದ್ಸರಿಯೆಲ್ಲ ನೂರ ಎಂಬತ್ತು ರೂಪಾಯಿ ಆಗೈತೆ ಇವನು ಅಲ್ಲೋಗಿ ಇಳಿಸ್ತಿದಂಗೆ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಅಂತಾನೆ ಅದಕ್ಕೆ ತೀರಾ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಒಂದುಸ್ವಲ್ಪ ಡ್ರಾಪ್ ಆಗೈತೆ ಬಿಡಪ್ಪಾ ಅಂತಂದರೆ ಒಂದು ಐದು ಹತ್ತು ರೂಪಾಯಿ ಆದರೆ ನಾವು ಕೇಳ್ತಾನೆ ಇರಲಿಲ್ಲ ಐದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಗಿದ್ರೆ ಇವನು ಅರ್ಧಕರ್ಧ ಪೂರ್ತಿ ಮಾಡ್ತಾನಲ್ಲ ಸರ್ ಹಂಗಲ್ಲ ಸರ್ ಆ ಥರ ಮಾಡಬಾರದು ಸಮಾಜಕ್ಕೆ ಪಬ್ಲಿಕ್ಕಿಗೆ ಮೋಸ ಮಾಡ್ದಂಗೆ ಇದು ಇದು ಇವರೇ ಇಷ್ಟು ಈ ಥರ ಮಾಡ್ತಾ ಅಂದರೆ ಬೇರೆ ಹೊರಗಿದ್ದಿದ್ ಬಂದಿರೋ ಜನಗಳಿಗೆಷ್ಟು ತಾರತಿಗಡಿ ಮಾಡಬೌದ್ ನೀವು ಹ್ಞೂ ಇವಾಗ ನಾವು ತಿಳಿದಂತವರಿಗೆ ನೀವು ಈ ಥರ ಮೋಸ ಮಾಡಿದೀರ ಅಂದರೆ ಇನ್ನು ಅಮಾಯಕರು ಹಳ್ಳಿ ಜನ ಬರ್ತಾರೆ ಅವಿದ್ಯಾವಂತ್ರು ಬರ್ತಿರ್ತಾರೆ ಅವರಿಗೇನು ಗೊತ್ತಿರಲ್ಲ ನೂ ನೂರು ರೂಪಾಯಿ ಆಗಿರೋದ್ರಗೆ ನಾನೂರು ರೂಪಾಯಿ ಹೇಳಿ ಹಿಂಗೆ ನೀವು ವಸೂಲು ಮಾಡೋ ಒಂದು ಟೀಮ್ ಇಟ್ಕಂಬಿಟ್ಟಿದೀರ ನೀವು ಪಸ್ಟಿಂದು ಇದು ಮಾ ಇದನ್ನ ಕ್ಲಿಯರ್ ಮಾಡ್ಲಿಲ್ಲಾಂದರೆ ನಿನ್ನಮೇಲೆನೇ ಆ್ಯಕ್ಷನ್ ತಗಂಡು ಕೇಸ್ ಕೊಟ್ಬಿಡ್ತೀನಿ ನೋಡಿರಿ ಇನ್ನು ಧನ್ಯವಾದಗಳು ನಮಸ್ಕಾರ ಸರ್ ಒಳ್ಳೆದಾಗಲಿ